ನಾವು ಒಂದು ಸ್ಟಾರ್ಟಿಂಗ್ ಬಜಾಜ್ ಗೀಝರ್ ತಗೊಂಡಿದ್ವಿ ಗೀಝರ್ ತಗೊಂಡಿದ್ದ ಕಾರಣ ಏನಪ್ಪಾ ಅಂದರೆ ನೀರು ಕಾಯ್ಸಕ್ಕೆ ತುಂಬ ತೊಂದರೆಯಾಗ್ತಿತ್ತು ಗ್ಯಾಸಲ್ಲೇ ತುಂಬ ಟೈಮ್ ಹಿಡೀತಾ ಇತ್ತು ಅದಕ್ಕೆ ನಮಗೆ ಶಾಲೆಗೆ ಕಾಲೇಜ್ಗೆ ಕೆಲ್ಸಕ್ಕೆ ಹೋಗೋರು ಎಲ್ಲ ಇದ್ದಾರೆ ನಮ್ಮ ಮನೇಲಿ ಲೇಟ್ ಆಗುತ್ತೆ ಅಂತ ನಾವು ಗೀಝರ್ ತಗೊಂಡ್ವಿ ಗೀಝರಿಂದ ತುಂಬ ಉಪಯೋಗ ಆಗ್ತಾ ಇದೆ ನೀರು ಗೀಝರ್ ಹೋಗಿ ಆನ್ ಮಾಡಿದ ತಕ್ಷಣ ನೀರು ಬೇಗ ಬೇಗ ಕಾಯುತ್ತೆ ಇದರಿಂದ ನಮ್ಮ ಸಮಯನೂ ಕೂಡ ಉಳಿತಾಯ ಆಗುತ್ತೆ ಬಿಸಿನೀರು ಕೂಡ ತಕ್ಷಣ ಮ ಏನಾದ್ರೂ ಕೆಲಸಕ್ಕೆ ಬೇಕಾದ್ರೂ ನಾವು ಉಪಯೋಗಸ್ಕೊಬಹುದು ಸ್ನಾನಕ್ಕೆ ಬೇಕಿದ್ದರೂ ಉಪಯೋಗಸ್ಕೊಬಹುದು ಇದರಿಂದ ನಮ್ಗೆ ಸಮಯ ಕೂಡ ಉಳಿತಾಯ ಆಗುತ್ತೆ ಬಜಾಜ್ ಗೀಝರ್ ಕೂಡ ಚೆನ್ನಾಗಿದೆ ತುಂಬ ಬಾಳಿಕೆಯೂ ಬರ್ತಾ ಇದೆ